ನಿಮ್ದು ವೆಬ್ಸೈಟ್ದಾಗ ನಾ ಸಾಮಾನು ಖರೀದಿ ಮಾಡಿದೆ ಆ ಸಾಮಾನು ವಾಪಸ್ ಮಾಡೀನಿ ಅದ್ರ ರೊಕ್ಕ ಬಂದಿಲ್ಲ ನನಗೆ ಅದ್ರ ಬಗ್ಗೆ ಕೇಳ್ಬೇಕಂತಂದ್ರ ನಿಮ್ಮ ಪ್ಲಾಟ್ಫಾರ್ಮ್ದಾಗ ನನಗೆ ಯಾರು ಕರೆಟ್ಟಾಗಿ ರೆಸ್ಪಾನ್ಸ್ ಕೊಡಲ್ಲೊಂಟರ ಇದ್ರ ಬಗ್ಗೆ ಕೇಳ್ಬೇಕಂತೀನಿ ಮಾತ್ನ ನಿಮಗೆ ಕೇಳುತ್ತೀನಿ ಇದ್ರ ಬಗ್ಗೆ ಹೇಳ್ರಿ ನನಗೆ ಇಪ್ಪತ್ತು ಸೆಕೆಂಡ್ ಐತಾ ಇದು